ಕಲೆ ಮತ್ತು ಕಲ ಕರಕುಶಲ ಬಳಕೆಯಲ್ಲಿ ಲಭ್ಯತೆಗಾಗಿ ನಮಗೆ ಅಂತ ಅಂದರೆ ಇವಾಗ ನಾವು ವಯರ್ ಬ್ಯಾಗ್ಸ್ಗಳನ್ನ ಮಾಡೋದು ವುಲ್ಲನಲ್ಲಿ ಶ್ವೆಟರ್ಸಾ ತೋರಣಗಳನ್ನ ಮಾಡದು ಮತ್ತು ಟೊಪ್ಪಿಗಳನ್ನ ಮಾಡದು ಈ ಥರದೆಲ್ಲ ಮಾಡೋದರಿಂದ ಮಾಡ್ತೀವಿ ಆದರೆ ಅಷ್ಟೊಂದು ಏನು ರಿಯಾಯಿತಿಗಳು ಸಬ್ಸಿಡಿಗಳೂ ಈ ಥರ ಏನು ಇಲ್ಲ ಆದರೆ ಒನ್ನೊಂದು ಇವಾಗ ಏನಾದರು ಒಂದು ದೊಡ್ಡ ಫಂಕ್ಷನ್ಸ್ ಎಲ್ಲ ಆಗ್ ಆಗತ್ತೆ ಅಂತ ಆದಾಗ ಅಲ್ಲಿ ಅಂತಹ ಕಲೆ ಮತ್ತು ಇದು ಆರ್ಟ್ ವರ್ಕ್ಸ್ನಲ್ಲಯ ಇಟ್ಟು ಅಂದರೆ ಇಟ್ಟು ಅದನ್ನ ಮಾರಾಟ ಮಾಡಲಿಕ್ಕೆ ಇಷ್ಟು ಹಣ ಅಂತ ಕೊಡ್ತಾರೆ ಅದು ಸರ್ಕಾರದಿಂದ ಸ್ವಲ್ಪ ಕೊಡ್ತರೆ ನಾವು ಸ್ವಲ್ಪ ಹಾಕಿ ಅದನ್ನ ಅಂದರೆ ಅಲ್ಲಿ ಅಲ್ಲಿ ಎಕ್ಸಿಬಿಶನ್ಗೆ ಇಡ್ಬೋದು ಮತ್ತು ಮಾರಾಟ ಕೂಡ ಮಾಡ್ಬಹುದು ನಮ್ಮ ಪೈಂಟಿಂಗ್ಸ್ ಆಗಿರ್ಬೋದು ಮತ್ತು ಮತ್ತು ಆರ್ಟ್ವರ್ಕ್ಸ್ ಮತ್ತು ಫ್ರೇಮ್ಸ್ ಫೋಟೋ ಫ್ರೇಮ್ಸ್ ಅದನ್ನ ಎಲ್ಲಾ ಮ ಆರ್ಟ್ ಕೈಯಿಂದ ಮಾಡಿರುವಂಥ ಫ್ರೇಮ್ಸ್ ಅದನ್ನ ಎಲ್ಲಾ ಮಾರಾಟ ಮಾಡ್ಬೋದು ಮತ್ತು ಇಯರ್ರಿಂಗ್ಸ್ ಓಲೆಗಳು ಜುಮ್ ಜುಮ್ಕಿಗಳು ಮತ್ತು ನಾವು ಕೈಯಲ್ಲಿ ಮಾಡಿರುವಂಥ ಸರಗಳು ಮತ್ತು ಇದು ಉಲ್ಲನ್ ಮ್ಯಾಟ್ಸು ವಯರ್ ಬ್ಯಾಗ್ಸು ಮತ್ತು ಒ ಇದು ಸ್ಯಾರಿಯಿಂದ ಮಾಡೋ ಅಂಥ ಮ್ಯಾಟ್ಸ್ ಮ್ಯಾಟ್ಗಳು ಇಂತವು ಹಳೆ ಬಟ್ಟೆಗಳನ್ನ ಉಪ್ಯೋಗಿಸಿ ಇವ್ಗಳಿಗೆಲ್ಲಾ ಸ್ವಲ್ಪ ಅಂದರೆ ರಿಯಾಯಿತಿಯನ್ನಾ ರಿಯಾಯಿತಿ ಅಂತ ಅಲ್ಲ ಒಂದು ಮೇಳ ಉದ್ಯೋಗ ಮೇಳ ಅಂದರೆ ಮೇಳದ ಥರ ಮಾಡಿ ಅಲ್ಲಿ ಮಾ ಇದು ಎಕ್ಸಿಬಿಶನ್ಗೆ ಇಡ್ತಾರೆ ಅಲ್ಲಿ ನಾವು ಮಾರಾಟವನ್ನ ಮಾಡ್ಬೋದು ಮತ್ತು ಈಗ ಹೀಗೆ ಈ ಥರ ಕೈಗಾರಿಕೆ ಅಂದರೆ ಮೆ ಎಂಥ ಕಾ ಮನೆಲೇ ತಯಾರ್ಸಿದಂತಹ ಇದು ಇಂತಹಾ ಕರಕುಶಲ ವಸ್ತುಗಳಿಗಾಗಿಯೆ ಅಂತನೆ ಒಂದು ಸಂಸ್ತೆಗಳು ಇರ್ತಾವಲ್ಲ ಮುಂಚೆ ಈಗ ಇವರು ಡಾಕ್ಟರ್ ದೇವ ದೇವ್ರಾಜ್ ಅರಸು ಅವರ ಕಾಲದಲ್ಲು ಕೂಡ ಅವರು ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಗುಡಿ ಕೈಗಾರಿಕೆಗಳಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಗಳನ್ನ ಕೊಟ್ಟಿದ್ದರು ಹಾಗಾಗಿ ಅವರ ಹುಟ್ಟಿದ ಹಬ್ಬದ ದಿನ ಅಲ್ಲಿ ಈ ಥರ ಮನೆಗಳಲ್ಲೇ ಮಾಡಿರುವಂತಹ ಐಟಮ್ಸ್ನೆಲ್ಲ ಇಟ್ಟು ಅಲ್ಲಿ ಜನರ ಜನರನ್ನ ಆಕರ್ಷಿಸುವಾಗೆ ಮಾಡಿ ಅಲ್ಲಿ ಜನರು ಅವರ ಇದು ಆರ್ಟ್ವರ್ಕ್ಸ್ನೆಲ್ಲಾ ತಕೊಂಡು ಹೋಗುವಾಗೆ ಮಾಡ್ತಾರೆ ಇಷ್ಟು ಕಲೆ ಮತ್ತು ಎಂತ ಕರಕ್ ಕರಕುಶಲ ಬಳಕೆಯಲ್ಲಿ ಬಳಕೆಗೆ ಇವ್ರ ಸಬ್ಸಿಡಿ ಮೇಲೆ ಸಬ್ಸಿಡಿಗಳನ್ನ ಕೊಡದು ಮತ್ತು ಕಾ ಇವು ಕಾರ್ಯಕ್ರಮಗಳು ಆಗಿರುತ್ತೆ